ನಮ್ಮ ಮನೆಗೆ ಅತಿಥಿಗಳು ಬಂದಾಗ ನಾವು ಅವರಿಗೆ ಚೆನ್ನಾಗಿ ಉಪಚಾರ ಮಾಡಬೇಕು ಅಲ್ವ ಅದು ಮಾಡಿದ್ರೇ ತುಂಬನೇ ನಮಗೆ ಅವರ ಅವ್ರ ಮನಸಲ್ಲಿ ನಮಗೋಸ್ಕರ ಗೌರವ ಪ್ರೀತಿ ಇರುತ್ತದೆ ನಮ್ಮ ಮನೆಯಲ್ಲಿ ಅತಿಥಿಗಳು ಬಂದಾಗ ಅವರಿಗೆ ನಾವು ಜ್ಯೂಸ್ ಮಾಡ್ಕೊಡೊದು ಆಗಲಿ ಟೀ ಮಾಡ್ಕೊಡೊದಾಗಲಿ ಮತ್ತು ಊಟದ ತಿಂಡಿಗಳನ್ನು ಮಾಡಿಕೊಂಡು ಕೊಡೋದು ಅದೆಲ್ಲ ನಾವು ಮಾಡ್ತೀರಿ ಹೀಗೆ ನಮ್ಮನೆಲ್ಲೂ ಯಾರಾನ ಬಂದರೆ ಅತಿಥಿಗಳು ಬಂದರೆ ನಾವು ತುಂಬನೆ ಪ್ರೀತಿಯಿಂದ ಉತ್ಸಾಹದಿಂದ ಮತ್ತೂ ಆತ್ಮೀಯತೆಯಿಂದ ಅವರನ್ನು ಬರ ಮಾಡ್ಕೊಳ್ತೀರಿ ಮತ್ತು ನಾವು ಪದ ಪದೆಯಾದ ತಿಂಡಿ ತಿನಿಸುಗಳನ್ನು ಅವರಿಗೆ ತಯಾರಿಸಿ ಕೊಡುತ್ತೀರಿ ಹೀಗೆ ನನಗೆ ಬಿರಿಯಾನಿ ಮಾಡುವುದು ಬಹಳ ಇಷ್ಟ ಹೀಗೆ ನಮ್ಮ ಮನೆಯಲ್ಲಿ ಯಾರಾದರೂ ಅತಿಥಿಗಳು ಬಂದಾಗ ನಾವು ಅವರಿಗೋಸ್ಕರ ಬಿರಿಯಾನಿ ತಯಾರಿಸಿ ಅವರಿಗೋಸ್ಕರ ಊಟಕ್ಕೆ ಇಡ್ತೀರಿ ಮತ್ತೆ ಸ್ವೀಟ್ಸುನು ನಾವು ತಯಾರಿಸ್ತೀರಿ ಪಾಯಸ ಆಗಲಿ ಮತ್ತೇ ಗುಲಾಬ್ ಜಾಮೂನು ಆಗಲಿ ರಸಗುಲ್ಲ ಆಗಲಿ ನಾ ಹೀಗೆ ಬಗೆ ಬಗೆಯಾದ ನಾವು ಸಿಹಿ ತಿಂಡಿಗಳನ್ನು ನಮ್ಮ ಮನೆಗೆ ಬಂದಿರುವ ಅತಿಥಿಗಳಿಗಾಗಿ ತಯಾರಿಸಿ ಅವ್ರಿಗೆ ಉಪಚಾರ ಮಾಡ್ತೀರಿ ಮತ್ತೆ ನಾವು ಬೆಳಿಗ್ಗಿನ ಹೊತ್ತು ನಮ್ಮ ಅತಿಥಿಗಳಿಗೆ ದೋಸೆಯಾಗಲಿ ಇಡ್ಲಿಯಾಗಲಿ ಚಪಾತಿ ಕೀಮ ಮಸಾಲ ಈ ಥರ ತಿಂಡಿಗಳನ್ನು ತಯಾರಿಸ್ತೀವಿ ನಮ್ಮ ನಮ್ಮ ಮನೆಯಲ್ಲಿ ಅತಿಥಿಗಳು ಬಂದರೆ ನಮಗೆಲ್ಲರಿಗೂ ಬಹಳ ಸಂತೋಷ ಅತಿಥಿಗಳಿಗೆ ನಾವು ಚೆನ್ನಾಗಿ ಉಪಚಾರ ಮಾಡಬೇಕು ಅವರು ಬಂದಾಗ ಅವರಿಗೆ ಪ್ರೀತಿಯಿಂದ ಅವರಿಗೆ ಊಟ ಬಡಿಸ್ಬೇಕು ಹೀಗೆ ಮಾಡಿದ್ರೆ ದೇವರು ನಮ್ಮ ಅತಿಥಿಗಳೆಯೇ ನಾವು ಹೇಗೆ ಅವ್ರ ಜೊತೆ ವರ್ತನೆ ಮಾಡ್ತಾಯಿದ್ದಿದ್ದೀವಿ ನಾವು ಅವ್ರಿಗೆ ಹೇಗೆ ಉಪಚಾರ ಮಾಡ್ತಾಯಿದ್ದೀರಿ ಅಂತ ಹೇಳಿ ನೋಡಿ ಅದನ್ನೂ ಮೆಚ್ಚತ್ತೆ ಅಲ್ವ ದೇವರಿಗೂ ಅದು ನಮ್ಮ ಆಂ ಉಪಚಾರ ಎಲ್ಲಾ ಒಪ್ಬೇಕು ಹಾಗೆ ನಾವು ಅತಿಥಿಗಳು ಮನೆಗೆ ಬಂದಾಗ ವಿಧ ವಿಧವಾದ ಊಟ ತಿಂಡಿ ತಿನಿಸುಗಳನ್ನೆಲ್ಲ ತಯಾರಿಸ್ಬೇಕು ತಯಾರಿಸಿ ಅವರಿಗೆ ಕೊಟ್ರೆ ಅವ್ರಿಗೂ ಸಂತೋಷ ಅವರು ನಮ್ಮ ಮನೆಗೆ ಮತ್ತೆ ಬರೋಕ್ಕೆ ಇಷ್ಟಪಡುತ್ತಾರೆ ಹಾಗಾಗಿ ನಾವು ಮಧ್ಯಾಹ್ನದ ಊಟದಲ್ಲಿ ಅವರಿಗೋಸ್ಕರ ಅವರಿಗೆ ಇಷ್ಟವಾದ ಏನಾದರೂ ತಿಂಡಿಗಳು ಹೇಗೆ ಅಂದರೆ ಬೇಳೆ ಸಾರು ಮತು ಚಿಕನ್ ಕಬಾಬ್ ಹೀಗಾಗಲಿ ಮತ್ತೆ ಫಿಶ್ ಫ್ರೈ ಇಂಥ ತಿಂಡಿಗಳನ್ನು ತಯಾರಸ್ತೀರಿ ತಯಾರಿಸಿ ನಮ್ಮ ಮನೆಗೆ ಬಂದ ಅತಿಥಿಗಳಿಗೆ ನಾವು ಉಪಕಾ ಉಪಚಾರವನ್ನು ಮಾಡ್ತೀರಿ ನನಗೆ ಫಿಶ್ ಫ್ರೈ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹೀಗಾಗಿ ನಾನು ನಮ್ಮ ಅತಿಥಿಗಳು ನಮ್ಮ ಮನೆಗೆ ಬಂದಾಗ ಮೀನಿನ ಸಾರು ಹಾಗೇ ಮೀನನ್ನು ಫ್ರೈ ಮಾಡಿ ಆಂ ತಿ ಕೊಡ್ತೀರಿ ಅವ್ರಿಗೆ ನಾವು ತಿನ್ನಿಸ್ತೀರಿ ಹೇಗೆಂದ್ರೆ ಎಲ್ಲರಿಗೂ ಫಿಶ್ಶು ಅಂತ ಹೇಳಿದ್ರೆ ಬಹಳ ಇಷ್ಟ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಅದು ನಮ್ಮ ಆರೋಗ್ಯಕ್ಕಾಗಿಯೂ ತುಂಬನೇ ಒಳ್ಳೇದು ಹೀಗಾಗಿ ನಾವು ಅದನ್ನು ನಮ್ಮ ಅತಿಥಿಗಳಿಗೆ ತಯಾರಿಸಿ ತಿಂಡಿಯನ್ನು ಕೊಡುತ್ತೀರಿ ಮತ್ತೆ ನಮ್ಮ ಅತಿಥಿಗಳ ಮಕ್ಕಳಿರ್ತಾರಲ್ವ ಅವರಿಗೆ ಸಿಹಿ ತಿಂಡಿ ಅಂದರೆ ಬಹಳ ಇಷ್ಟ ಇರುತ್ತೆ ಹೀಗಾಗಿ ನಾವು ಅವರಿಗೋಸ್ಕರ ಪಾಯಸ ಮಾಡ್ಕೊಡೋದು ಗುಲಾಬ್ ಜಾಮೂನು ತಯಾರಿಸಿಕೊಡೋದು ರಸಗುಲ್ಲ ಮಾಡ್ಕೊಡೋದು ಮತ್ತೆ ರಸ್ಮಲಾಯಿ ಇಂಥ ಈ ತರಹದ ಸಿಹಿ ತಿಂಡಿಗಳು ಗಾಜರ್ ಹಲ್ವ ಕ್ಯಾರೆಟ್ ಹಲ್ವ ಬರುತ್ತಲ್ವ ಅದು ಇದು ಇದನನ್ನೆಲ್ಲ ತಯಾರಿಸಿ ಅವ್ರಿಗೆ ಕೊಟ್ರೆ ಮಕ್ಕಳು ಬಹಳ ಉತ್ಸಾಹದಿಂದ ಬಹಳ ಸಂತೋಷದಿಂದ ತಿನ್ನುತ್ತಾರೆ ತಿಂಡಿಯ ಸಮಯದಲ್ಲಿ ನಾವು ಟೀ ಕಾಫಿ ಅದರ ಜೊತೆದಲ್ಲಿ ಸ್ವಲ್ಪ ಈರುಳ್ಳಿಯ ಬಜ್ಜಿಗಳು ಮೆಣ್ಸಿನ್ಕಾಯಿ ಬಜ್ಜಿ ಮತ್ತು ವಡೆ ಇಂತಹದನ್ನೆಲ್ಲ ಮಾಡಿ ನಾವು ನಮ್ಮ ಅತಿಥಿಗಳಿಗೆ ಕೊಡ್ತೀರಿ ಹೀಗೆ ಅವ್ರಿಗೂ ಒಂದು ಸಂತೋಷ ಅವ್ರಿಗೂ ತುಂಬ ಚೆನ್ನಾಗಿ ಅನಿಸುತ್ತೆ ನಾವು ಚೆನ್ನಾಗಿ ಉಪಚಾರ ಮಾಡಿದ್ರೆ ಅವರು ಸಂತೋಷದಿಂದ ಇರ್ತಾರೆ ಹೀಗೆ ನಾವು ಡಿನ್ನರ್ನಲ್ಲು ಅಷ್ಟೆ ರಾತ್ರಿಯ ಹೊತ್ತಿನ ಊಟದಲ್ಲಿ ನಾವು ನಮ್ಮ ಅತಿಥಿಗಳಿಗೆ ಚಪಾತಿ ಪನ್ನೀರ್ ಬಟ್ರ್ ಮಸಾಲ ಮತ್ತು ಫ್ರೈಡ್ ರೈಸ್ ನೂಡಲ್ಸ್ ವೆಜ್ ನೂಡಲ್ಸ್ ಹೀಗಾಗಿ ಬಗೆ ಬಗೆಯ ತಿಂಡಿಗಳನ್ನು ತಯಾರಿಸಿ ನಾವು ಅವ್ರಿಗೆ ಕೊಡ್ತೀರಿ ಅವರು ಸಹ ನಮ್ಮ ನಾವು ತಯಾರಿಸಿದಂತಹ ತಿಂಡಿಗಳನ್ನು ಎಲ್ಲ ತಿಂದು ಸಂತೋಷ ಪಡುತ್ತಾರೆ ನಮಗೂ ನಮಗೂ ಅವರು ನಾವು ಮಾಡಿದ ತಿಂಡಿಗಳನ್ನ ತಿಂಡಿಗಳನ್ನು ತಿಂದು ತುಂಬನೇ ಚೆನ್ನಾಗಿದೆ ಅಂತ ಹೇಳಿ ಅವ್ರೂ ನಮಗೆ ಹೊಗಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೂ ಕೇಳೋದುಕ್ಕೂ ತುಂಬನೆ ನಮಗೂ ಸಂತೋಷ ಆಗುತ್ತೆ ಹೀಗಾಗಿ ನಾವು ವಿಧ ವಿಧವಾದ ತಿಂಡಿ ತಿನಿಸುಗಳನ್ನು ತಯಾರಿಸಿ ನಮ್ಮ ಅತಿಥಿಗಳಿಗೆ ಉಪಚಾರ ಮಾಡಬೇಕು ಅವ್ರಿಗೆ ಸತ್ಕಾರ ಮಾಡಬೇಕು ಹೀಗಾಗಿ ಮಾಡಿದ್ರೇ ದೇವರು ನಮ್ಮ ಕೈಯಲ್ಲಿ ರುಚಿ ಕೊಡ್ತಾನೆ ನಾವು ಏನು ತಯಾರಿಸಿ ನಮ್ಮ ಅತಿಥಿಗಳಿಗೆ ಹೊಟ್ಟೆ ತುಂಬ ಊಟ ಅವರು ತಿಂದು ಸಂತೋಷದಿಂದ ಆ ದೇವರಿಗೆ ನಾವು ಅವರು ನಾವು ತಿನಿಸಿದ ಊಟವನ್ನು ಅವರು ಚೆನ್ನಾಗಿತ್ತು ಅಂತ ಹೇಳಿದರೆ ನಮಗೂ ಆ ದೇವ್ರ ಕಡೆಯಿಂದ ನಮ್ಮ ಕೈಯಲ್ಲಿ ರುಚಿ ಬರುತ್ತೆ ಹೀಗೆ ನಾವು ನಮ್ಮ ಮನೆಗೆ ಬಂದ ಅತಿಥಿಗಳಿಗೆ ವಿಧ ವಿಧವಾದ ಹಾಂ ಬಗೆ ಬಗೆಯ ಮಕ್ಕಳಿಗೆ ಏನು ಬೇಕೋ ಅದನ್ನ ತಯಾರಿಸಿ ಕೊಡಬೇಕು ಮತ್ತು ನ ವಯಸ್ಸಾದ ಅಜ ನಮ್ಮ ಅತಿಥಿಗಳಿಗೆ ಅವರಿಗೆ ಬೇಕಾದ ರಾಗಿ ಮುದ್ದೆಯಾಗಿರಲಿ ಚಪಾತಿಯಾಗಿರಲಿ ಮತ್ತು ತಿಳಿಸಾರು ಅನ್ನ ಇಂತಹ ಇದು ತಿಂಡಿ ತಿನಿಸುಗಳು ಅವರಿಗೆ ತುಂಬ ಇಷ್ಟವಾಗಿರುತ್ತೆ ಅದಕ್ಕೆ ನಾವೇನು ಮಾಡ್ತೀರಿ ನಮ್ಮ ಮಕ್ಳಿಗೆ ಏನೇನು ಇಷ್ಟವಾಗಿರುತ್ತೊ ಅಂತಹ ತಿಂಡಿ ತಿನಿಸುಗಳನ್ನು ನಾವು ತಯಾರಿಸಿ ಕೊಡ್ತೀರಿ ಮತ್ತು ನಮ್ಮ ಕಾಲೇಜ್ಗೆ ಹೋಗೋ ಮಕ್ಕಳಿರ್ತಾರಲ್ವ ಅವರಿಗೆ ಕಬಾಬ್ ಚಿಕನ್ ಕಬಾಬ್ ಅನ್ನೋದು ತಂದೂರಿ ಕಬಾಬ್ ಅನ್ನೋದು ಫಿಶ್ ಫ್ರೈ ಅನ್ನೋದು ಫ್ರೆಂಚ್ ಫ್ರೈಸೆ ಇಂಥ ತಿಂಡಿಗಳು ತುಂಬಾನೆ ಇಷ್ಟ ಅವರಿಗೆ ನಾವೇನು ಮಾಡಬೇಕು ಮಕ್ಳಿಗೆ ಏನು ಇಷ್ಟ ಇರುತ್ತೊ ಅಂಥ ತಿಂಡಿಗಳನ್ನು ನಾವು ತಯಾರಿಸಿ ಅವ್ರಿಗೆ ಕೊಟ್ಟರೆ ಆ ಮಕ್ಕಳೂ ತುಂಬನೇ ಪ್ರೀತಿಯಿಂದ ಮತ್ತು ಹೃದಯ ಪೂರ್ವಕವಾಗಿ ಅದನ್ನು ಅವರು ತಿನ್ನುತ್ತಾರೆ ಹಾಗೇ ನಾವು ಅಷ್ಟೇ ನಮ್ಮ ಮನೆಗೆ ಬಂದ ಅತಿಥಿಗಳಿಗೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಿನ್ನಿಸುವ ಮೂಲಕ ಅವರ ಉಪಚಾರವನ್ನು ಮಾಡಿ ಅವರಿಗೆ ನಮ್ಮ ಮನೆಯಲ್ಲಿ ಇದ್ದ ದಿನವೂ ಎಷ್ಟು ದಿನ ಇರ್ತಾರೊ ಅಷ್ಟು ದಿನವೂ ಬಗೆ ಬಗೆಯ ಪ್ರತೀ ದಿನ ಪ್ರತಿ ದಿನವೂ ಸ ಹಲವಾರು ತರಹದ ತಿಂಡಿ ತಿನಿಸುಗಳನ್ನು ತಯಾರಿಸಿ ಕೊಡುತ್ತೇವೆ